ಮಾಧ್ಯಮಗಳಲ್ಲಿ ಬರುವುದು ಎಲ್ಲ ಒಳ್ಳೆಯದು ಅಂತನೂ ಹೇಳಕ್ ಆಗೋದಿಲ್ಲ ಎಲ್ಲ ಕೆಟ್ಟದು ಅಂತನೂ ಏಳೋಗಾಉದು ಆಗುವುದಿಲ್ಲ ಬಳಸೋವದ್ರಲ ಬಳಸುವುದರ ಮೂಲಕ ನಾವು ನೋಡುವ ದೃಷ್ಟಿಯಿಂದ ಮೂಲಕ ಕೆಲವು ಮಾಧ್ಯಮಗಳಲ್ಲಿ ನಾವು ಕಲಿಯುವಂಥದ್ದು ಇರುತ್ತದೆ ಆದರೂ ನಾವು ಹಾಳಾಗುವಂಥದ್ದೂ ಇರುತ್ತದೆ ಸೊ ಅದರಲ್ಲಿ ನಾವು ಈ ಮಾಧ್ಯಮಗಳಲ್ಲಿ ಬರುವಂಥದ್ದು ಸುಮ್ಮನೆ ಅವರ ಮಾಧ್ಯಮಗಳಲ್ಲಿ ಸುಮ್ಮನೆ ಟೆಂಪರ್ವರಿ ಹಾಗೂ ಅವರ ಶೈಲಿಯಲ್ಲಿ ಮಾಧ್ಯಮ ಇನ್ನೂ ಚೆನ್ನಾಗಿ ಓಡಲಿ ರನ್ನಿಂಗ್ ಆಗಲಿ ಸಕ್ಸಸ್ಫುಲ್ ಆಗಲಿ ಅಂತ ಅವರು ಈ ಮಾಧ್ಯಮದಲ್ಲಿ ತುಂಬ ಚೆನ್ನಾಗಿ ವಿವರಿಸಿರ್ತಾರೆ ಆದರೆ ನಿಜ ಜೀವನಕ್ಕೂ ಆ ಮಾಧ್ಯಮದಲ್ಲಿ ತೋರಿಸುವುದಕ್ಕೂ ತುಂಬ ವ್ಯತ್ಯಾಸವಿದೆ ಅದರಿಂದಾಗಿ ಮಾಧ್ಯಮಗಳ ಮಾಧ್ಯಮಗಳಿಂದ ಆದಷ್ಟು ದೂರ ಇರಬೇಕು ಯಾಕೆ ಅಂತಂದರೆ ಅದರಿಂದ ಜನರು ಹಾಳಾಗ್ತಿದ್ದಾರೆ ಕೆಲವ್ರು ಅದರಿಂದ ಕಲಿಯೋದು ತುಂಬ ಕಲಿತರೆ ಕೆಲವ್ರು ಹಾಳಾಗೋದನ್ನ ಹಾಳಾಗ್ತಾರೆ ಸೊ ಆದರೆ ಮಾಧ್ಯಮಗಳಿಂದ ಒಳ್ಳೆ ಅಭಿಪ್ರಾಯನೂ ಇದೆ ಕೆಟ್ಟ ಅಭಿಪ್ರಾಯನೂ ಇದೆ ಯಾಕಂದರೆ ಒಳ್ಳೆ ಅಭಿಪ್ರಾಯ ಅಂದ್ರೆ ಅಂದರೆ ಅದರಿಂದ ಒಳ್ಳೆ ವಿಷಯಗಳನ್ನ ನಾವು ಕಲಿಬಹುದು ಅವರು ಹೇಳುವಂತಹ ಮಾತುಗಳಿರ್ಬೋದು ಅವರು ಮೋಟಿವೇಷನ್ ಮಾಡುವಂತಹ ಮಾಧ್ಯಮಗಳು ಇರ್ಬೋದು ಇದರಿಂದ ನಮ್ಮ ಜೀವನಕ್ಕೂ ಒಂದು ಬದ್ಲಾವಣೆಯನ್ನ ತರುತ್ತದೆ ಸೊ ಇದರಿಂದಾಗಿ ನನ್ನ ನನ್ನ ಅನಿಸಿಕೆ ಮಾಧ್ಯಮಗಳಲ್ಲಿ ಒಳ್ಳೆಯ್ವ್ದ್ ಎಷ್ಟಿದೆಯೋ ಅದನ್ನು ಮಾತ್ರ ಕಲಿಬೇಕಾಗಿ ನನ್ನ ಒಂದು ಆಸಕ್ತಿ ಸೊ ಇದರಿಂದ ನಮ್ಮ ಅಭಿಪ್ರಾಯ ಒಳ್ಳೆಯದೇ ಯಾಕೆಂದರೆ ಇದರಿಂದ ಒಳ್ಳೆ ವಿಷಯಗಳನ್ನ ನಾವು ಕಲೀಬೌದು ದಿನನಿತ್ಯ ನಾವು ನೋಡುವಂತಹ ಮಾಧ್ಯಮಗಳು ತುಂಬ ನಮ್ಮ ಜೀವನಕ್ಕೆ ಬದಲಾವಣೆ ತರುತ್ತದೆ